ಮೈಸೂರಿನ ಸುತ್ತ ಮುತ್ತ ನೈಸರ್ಗಿಕ ಸಂಪನ್ಮೂಲ ಚೆನ್ನಾಗಿದೆ ಆದರೆ ಕೆಲವೊಂದು ದುಷ್ಕರ್ಮಿಗಳಿಂದ ಅದು ಕೆಟ್ಟದಾಗಿ ಪರಿಣಾಮ ಬೀರುತ್ತಾ ಇದೆ ಮೈಸೂರಿನಲ್ಲಿ ಕುಡಿಯುವ ಬಾವಿ ನೀರಿನ ಡೈರೆಕ್ಟಾಗಿ ಅಂದರೆ ಬೋರನ್ನು ಎಲ್ಲೇ ತೆಗೆಸಿದರೂ ನೀರು ಗುಣಮಟ್ಟವಾಗಿಲ್ಲ ಬೋರ್ ನೀರು ಗುಣಮಟ್ಟವಾಗಿಲ್ಲ ಅದನ್ನು ಆರ್ ಒ ಯು ವಿ ಮಾಡಿ ಆರ್ ಒ ವಿ ವಿಯೆಲ್ಲ ಮಾಡಿ ಉಪಯೋಗಿಸತಕ್ಕದ್ದು ಜೊತೆಗೆ ಮೈಸೂರು ಸುತ್ತ ಮುತ್ತ ತುಂಬ ಎಲ್ಲ ಸುಮಾರು ಪ್ರದೇಶಗಳಲ್ಲಿ ಕಸವಿಲೇವಾರಿ ಸರಿಯಾಗಿ ಆಗುತ್ತಿಲ್ಲ ಎಲ್ಲೆಂದರೆ ಅಲ್ಲಿ ಕಸವನ್ನು ತಂದು ಬಿಸಾಡುತ್ತಾರೆ ನಗರ ಪಾಲಿಕೆಯವರು ಅದನ್ನು ಕ್ಲೀನ್ ಮಾಡಿದರೂ ಕೂಡ ಮತ್ತೆ ಅದೇ ಜಾಗದಲ್ಲಿ ತಂದು ಹಾಕುತ್ತಾರೆ ಹಾಗೂ ಮೈಸೂರಿನಲ್ಲಿ ಸುತ್ತ ಮುತ್ತ ಚೆನ್ನಾಗಿರೋ ಜಾಗಗಳನ್ನು ಹಳೆ ಮನೆಗಳನ್ನು ಕೆಡವಿ ಆ ಮಣ್ಣನ್ನು ಒಂದು ಜಾಗ ನಿರ್ದಿಷ್ಟವಾದ ಜಾಗಕ್ಕೆ ಸುರಿಯಲು ಒಂದು ರೂಲ್ ಇರುತ್ತೆ ಆ ರೂಲನ್ನೆಲ್ಲ ಬ್ರೇಕ್ ಮಾಡಿ ಅಚ್ಚು ಕಟ್ಟಾಗಿರೋ ಮೈದಾನಗಳಲ್ಲಿ ತಂದು ಮನೆ ಒಡೆಸಿದವರು ತಂದು ಸುರಿಯುತ್ತಾರೆ ಅದನ್ನು ನಗರ ಪಾಲಿಕೆ ಸದಸ್ಯರು ಯಾರೂ ಅದನ್ನು ಯಾರೂ ಕೇಳದೆ ಅವರವರು ಏನೂ ಗೊತ್ತಿಲ್ಲದ ಹಾಗೆ ನಡೆದುಕೊಳ್ಳುತ್ತಾರೆ ಅದು ಒಂದು ತಪ್ಪು ಆ ರೀತಿ ಇರುವ ಒಂದು ಗ್ರೌಂಡ್ಗಳೆಲ್ಲ ಚೆನ್ನಾಗಿರೋ ಗ್ರೌಂಡುಗಳ್ನೆಲ್ಲ ಈ ಬಿಲ್ಡಿಂಗಳನ್ನು ಒಡ್ದಾಕಿರೋ ಗ್ಯಾರ್ಬೇಜಸ್ಸಿಂದ ತಂದು ತುಂಬಿ ಆಟದ ಮೈದಾನ ಆಗಿ ಎಗ್ಸಾಂಪಲ್ ಉದಾಹರ್ಣೆಗೆ ದೊಡ್ಡ ಕೆರೆ ಮೈದಾನ ಎಷ್ಟು ಅಂದ ಚಂದವಾಗಿತ್ತು ಈ ಹಿಂದೆ ಅಂದರೆ ತುಂಬ ಚೆನ್ನಾಗಿತ್ತು ಆ ಜಾಗದಲ್ಲಿ ಸರ್ಕಸ್ ಗ್ರಾ ಸರ್ಕಸ್ಸಿಗೆ ಬಾಡಿಗೆ ಸರ್ಕಸ್ಸಿಗೆ ಯೂಸ್ ಮಾಡ್ತಿದ್ದರು ನಾಟಕಗಳು ನಡೀತಿತ್ತು ಕ್ರೀಡೆಯು ನಾವು ಕ್ರೀಡೆನೂ ಆಡ್ತಿದ್ದೊ ಈಗ ಆ ಜಾಗದಲ್ಲಿ ಇವರು ಹಳೆಮನೆಗಳನ್ನೆಲ್ಲ ಒಡೆದು ತಂದು ಅದಕ್ಕೆ ತುಂಬಿ ಆ ಆಟದ ಮೈದಾನ ನಕ್ಷೆಯನ್ನೇ ಬದಲು ಮಾಡಿ ಹಾಳು ಮಾಡಿಟ್ಟಿದ್ದಾರೆ ಇದು ಒಂದು ಉದಾಹರ್ಣೆ ಇದೇ ರೀತಿ ಹಲವು ಕಡೆ ಇದೇ ರೀತಿ ಆಗುತ್ತಿದೆ ಇದನ್ನೆಲ್ಲ ತಡಿಬೇಕು ಬಿಲ್ಡಿಂಗನ್ನು ಒಡೆಯುವವರು ಬಿಲ್ಡಿಂಗ್ ಗ್ಯಾರ್ಬೇಜನ್ನ ಎಲ್ಲಿ ಹಾಕ್ಬೇಕು ಅನ್ನೋ ನಿರ್ದಿಷ್ಟ ಅದು ಇದ್ದರೂ ಕೂಡ ಅದನ್ನು ಗಾಳಿಗೆ ತೂರಿ ತಂದು ತಂದು ಆ ಆಟದ ಮೈದಾನದಲ್ಲಿ ಹಾಕಿ ಅದರ ರೂಪವನ್ನು ಹಾಳು ಮಾಡಿರುತ್ತಾರೆ ನಾನು ಹೇಳುವುದು ಸುಳ್ಳು ಅನ್ನೋದಕ್ಕಿಂತ ನೀವು ಅದನ್ನು ಕಣ್ಣಾರೆ ನೋಡಿದರೆ ಒಂದು ಅನುಭವ ಬರುತ್ತದೆ ಅದು ಮೈಸೂರಿನ ಪ್ಯಾಲೇಸಿನ ಅಂದರೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಪಾರ್ಕಿಂಗ್ ಗ್ರೌಂಡಲ್ಲಿ ಇರುವಂಥ ಆಟದ ಮೈದಾನವೇ ದೊಡ್ಡ ಕೆರೆ ಮೈದಾನ ಈಗ ತುಂಬ ಕುಲುಷಿತಗೊಂಡಿದೆ ಅರ್ಧ ಪೀಸು ಚೆನ್ನಾಗಿದೆ ಈ ಕಡೆ ಅರ್ಧ ಒಡ್ದಾಕಿರೋ ಮನೆಗಳ ಬಿಲ್ಡಿಂಗ್ ಮಣ್ಣನ್ನು ತಂದು ಸುರಿದು ಸುರಿದೂ ಆ ಮೈದಾನ ರೂಪವನ್ನು ಹಾಳು ಮಾಡಿದ್ದಾರೆ ಗ್ಯಾರ್ಬೇಜಸನ್ನೆಲ್ಲ ಮತ್ತು ತೆಗೆದು ಅಲ್ಲಿ ಒಂದು ಒಳ್ಳೆಯ ಪಾರ್ಕು ಬಂದರೆ ನಮ್ಮ ಮೈಸೂರು ಅರಮನೆ ಮುಂದೆ ಈವರೆಗೂ ಯಾವುದೂ ಒಳ್ಳೆಯ ರೀತಿಯ ಒಂದು ಪಾರ್ಕ್ ಇಲ್ಲ ಆ ಪಾರ್ಕ್ ಬಂದರೆ ತುಂಬ ಒಂದು ಸೌಂದರ್ಯ ಹೆಚ್ಚಾಗುತ್ತದೆ ಅನ್ನೋ ನನ್ನ ಭಾವನೆ ದೊಡ್ಡ ಕೆರೆ ಮೈದಾನದಲ್ಲಿ ಒಂದು ಅರ್ಧ ಗ್ರೌಂಡು ಬನಮ್ಮಯ್ಯಾ ಸ್ಕೂಲಿನವರಿಗೆ ಆಟದ ಮೈದಾನ ಎಂದು ಕೊಟ್ಟಿದ್ದಾರೆ ಇನ್ನು ಅರ್ಧ ಗ್ರೌಂಡನ್ನು ಮೈಸೂರಿನ ಫುಟ್ಬಾಲ್ ಅಸೋಸಿ ಫುಟ್ಬಾಲ್ ಆಡಲು ಉಪಯೋಗಿಸಬೌದು ನೀಡಿರುತ್ತಾರೆ ಇನ್ನು ಬಾಕಿ ಇರುವ ಮೈದಾನದಲ್ಲಿ ಬೇರೆ ಬೇರೆ ಅವ್ಯವಹಾರಗಳು ನಡೆದಿದೆ ಅದನ್ನೆಲ್ಲ ಸರಿಪಡಿಸಿ ಅಲ್ಲಿ ಒಂದು ಉತ್ತಮವಾದ ದೊಡ್ಡ ಉದ್ಯಾ ಉದ್ಯಾನವನ ಪಾರ್ಕನ್ನು ಮಾಡಿದರೆ ಅರಮನೆಯ ಘನತೆ ಇನ್ನೂ ಹೆಚ್ಚಾಗುತ್ತದೆ ಹಾಗೂ ಈಗ ಅರಮನೆ ಮುಂದೆ ಅಷ್ಟು ಜಾಗ ಖಾಲಿ ಇರೋದರಿಂದ ಅದನ್ನೇ ಒಂದು ಉದ್ಯಮ ಉದ್ಯಾನವನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಪಾರ್ಕಿಂಗ್ ವ್ಯವಸ್ಥೇನು ಬೇರೆ ಕಡೆಗೆ ಬದಲಾಯಿಸಿ ಅದನ್ನೂ ಅರಮನೆಯ ಸೌಂದರ್ಯ ಕಾಪಾಡ್ಬೌದು